ಬಿಜ ಬಿಜಾಪುರ ಜಿಲ್ಲೆಯ ಜನರು ಕೈಗೊಳ್ಳುವಂಥ ಸಾಮಾನ್ಯ ವೃತ್ತಿ ಅಂದರೆ ವ್ಯವಸಾಯ ಮುಖ್ಯ ಒಂದು ಆ ಜನರ ಬಿಜಾಪುರ ಜಿಲ್ಲೆಯ ಜನರ ಮುಖ್ಯ ಉದ್ಯೋಗವು ವ್ಯವಸಾಯವಾಗಿದೆ ಆನಂತರ ನೇಕಾರ ನೇಕಾರಿಕೆ ಮಾಡ್ತಾಕ್ಕಂಥದ್ದು ಆಮೇಲೆ ಕಮ್ಮಾರಿಕೆ ಕುಮ್ಮಾರಿಕೆ ಬೇರೆ ಬೇರೆ ಈಗ ಇತ್ತೀಚಿಗೆ ಕೃಷಿಯ ಜೊತೆಗೆ ಬೇರೆ ಬೇರೆ ಪಶು ಸಂಗೋಪನೆ ಕೋಳಿ ಸಂಗ ಸಾಕಾಣಿಕೆ ವ್ಯಾಪಾರ ಉದ್ಯೋಗಗಳು ಮತ್ತು ಎಲ್ಲ ಕಾರ್ಖಾನೆಗಳು ಅಂದರೆ ಸಣ್ಣಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳಲ್ಲಿ ಕೂಡಾ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಾರಂಭವಾಗಿವೆ ಇದರಿಂದಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎರೆ ಮಿಶ್ರಿತವಾಗಿರ್ತಕ್ಕಂತಹ ಭೂಮಿಯಾಗಿರುವುದರಿಂದ ಅಲ್ಲಿ ಶೇಂಗಾ ಕಡಲೆ ಮುಂತಾದ ಗೋಧಿ ಬಿಳಿ ಜೋಳ ಎಲ್ಲವುಗಳನ್ನು ಬೆಳೆಯುತ್ತಾರೆ ಆನಂತರ ಅಲ್ಲಿ ಜೀವನ ಬಹಳ ಕಷ್ಟವಾಗಿರ್ತಕ್ಕಂಥ ಜೀವನ ಯಾಕಂದರೆ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆಯ ಅಭಾವ ಕಡಿಮೆ ಆನಂತರ ಪ್ರತಿ ವರ್ಷವೂ ಸಲ್ಪ ಕಡಿಮೆ ಮಳೆಯಾಗಿರುವುದರಿಂದಾಗಿ ಆ ಬಿಜಾಪುರ ಜಿಲ್ಲೆಯಲ್ಲಿ ನೇಕಾರಿಕೆ ಮತ್ತು ಮಗ್ಗ ನೇಯುತಕ್ಕಂಥದ್ದು ಸೀರೆಗಳನ್ನು ನೇಯುತಕ್ಕಂಥದ್ದು ಇಳ್ಕಲ್ ಸೀರೆ ಬಿಜಾಪುರ ಸೀರೆ ಬೇರೆಬೇರೆ ಸೀರೆಗಳನ್ನು ನೇಯುತ್ತಾರೆ ಮತ್ತು ಸೀರೆಗಳಿಗೆ ಬಣ್ಣ ಹಾಕುವುದು ಪಾಲ್ಸ್ ಹಚ್ಚಕ್ಕಂಥದ್ದು ಮತ್ತು ಇತ್ತೀಚಿಗೆ ಕರ್ನ್ ಕರ್ನಾಟಕ ಸರ್ಕಾರ ಆ ಮಹಿಳೆಯರ ಸ್ವಾವಲಂಭಿ ಜೀವನ ಮಾಡುವುದಕ್ಕೆ ವ್ಯಾಪಾರದ ಕೇಂದ್ರಗಳನ್ನು ಮಾಡ್ತದೆ ಆಮೇಲೆ ಕೃಷಿಗೆ ಸಾಲ ಕೊಡ್ತಕ್ಕಂಥದ್ದು ವ್ಯಾಪಾರ ಸಾಲ ವ್ಯಾಪಾರ ಸಾಲ ಮಾಡ್ತಕ್ಕಂಥದ್ದು ಆಮೇಲೆ ರೈತರಿಗೆ ಸಾಲ ಕೊಡುವಂಥದ್ದು ಮೀನುಗಾರಿಕೆಗೆ ಮೀನುಗಾರಿಕೆಗೆ ಮೀನುಗಾರಿಕೆ ಮಾಡ್ತಕ್ಕಂಥೋರಿಗೆ ಸಾಲ ಕೊಡ್ತಕ್ಕಂಥದ್ದು ವ್ಯಾಪಾರದ ಅಂಗಡಿಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಮತ್ತು ಕೃಷಿ ಕಾರ್ಮಿಕರು ಆನಂತರ ಈ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಎಲ್ಲಾವ್ರು ಎಲ್ಲ ಕಾರ್ಮಿಕರಿಗೂ ಕೂಡಾ ಆ ಬಿಜಾಪುರ ಜಿಲ್ಲೆ ಅಭಿವೃದ್ದಿ ಮಾಡೋದಕೋಸ್ಕರ ಸರ್ಕಾರ ಇವತ್ತು ಕೆರೆಗಳನ್ನು ಹೂಳೆತ್ತುವಂತಹ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಯೋಜನೆ ಮೊದಲಾದ ಎಲ್ಲ ಕಾರ್ಮಿಕರಿಗೂ ಕೂಡಾ ಕಾರ್ಮಿಕರಿಗೆ ಉದ್ಯೋಗವನ್ನು ಬಯಸುವುದಕ್ಕೋಸ್ಕರವಾಗಿ ಆ ಬಿಜಾಪುರ ಜಿಲ್ಲೆಯಾದ್ಯಂತ ಆರ್ಥಿಕವಾಗಿ ಅಭಿವೃದ್ದಿಯಾಗುವುದಕ್ಕೋಸ್ಕರವಾಗಿ ಉದ್ಯೋಗ ಅವಕಾಶಗಳು ಅಂದರೆ ವೃತ್ತಿ ನಿರತ ವೃತ್ತಿ ನಿರತವಾಗಿರ್ತಕ್ಕಂಥ ಕೆಲ ವೃತ್ತಿ ನಿರತವಾಗಿರ್ತಕ್ಕಂಥ ಕ ಕುಶಲಕರ್ಮಿಗಳಿಗೆ ಉದ್ಯೋಗವನ್ನು ನೀಡ್ತಕ್ಕಂಥದ್ದು ಐ ಟಿ ಐ ಡಿಪ್ಲೋಮಾ ಆಗಿರ್ತಕ್ಕಂಥ ಯುವಕರಿಗೆ ಯುವತಿಯರಿಗೆ ಅನೇಕ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು ಉದ್ಯೋಗವನ್ನು ನೀಡ್ತಕ್ಕಂಥದ್ದು ಆನಂತರ ಜೀವನ ಶೈಲಿ ಅಲ್ಲಿರ್ತಕ್ಕಂತಹ ಬಟ್ಟೆ ಉಡುಪು ಆಹಾರ ಸಂಸ್ಕೃತಿ ಎಲ್ಲವೂ ಕೂಡ ಬದಲಾವಣೆಯಿದೆ ನಮ್ಮ ಜಿಲ್ಲೆಗೂ ಆ ಜಿಲ್ಲೆಗೂ ಬದಲಾವಣೆಯಿದೆ ಬಿಜಾಪುರ ಜಿಲ್ಲೆಯಲ್ಲಿ ಬಿಳಿ ಜೋಳಕ್ಕೆ ಕಣಜ ಅಂತ ಕರೀತೀವಿ ಬಿಳಿ ಜೋಳ ಮತ್ತು ಶೇಂಗಾ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಮತ್ತು ಸೂರ್ಯಪಾನ ಮತ್ತು ಕಡಲೆ ಕೆರೆಕಡಲೆ ಇವುಗಳನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಆನಂತರ ಅಲ್ಲಿಯ ಒಂದು ಆರ್ಥಿಕ ಕೊಡುಗೆ ಏನಂದ್ರೆ ಪ್ರತಿಯೊಬ್ರು ಕೂಡ ದುಡಿದು ಉಣ್ಣುವಂತಹ ಜನರು ಅನಂತರ ಗುಳೆ ಹೋಗುವುದನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಋತುಮಾನ ಶಾಲೆ ಆಮೇಲೆ ನರೇಗಾ ಕೂಲಿ ಯೋಜನೆ ಎಲ್ಲಾವುಗಳನ್ನು ಕೂಡ ಮಾಡ್ತಾರೆ ಅಲ್ಲಿ ಸ್ವಲ್ಪ ನೀರಾವರಿ ಕಡಿಮೆ ಇರೋದ್ರಿಂದ ಬಿಜಾಪುರದಲ್ಲಿ ಮಿಶ್ರಿತವಾಗಿರ್ತಕ್ಕಂಥ ಅಂದರೆ ಮಳೆ ಮಿಶ್ರಿತವಾಗಿರ್ತಕ್ಕಂಥ ಬೇಸಾಯವನ್ನು ಮಾಡ್ತಾರೆ ಇತ್ತೀಚಿಗೆ ಸರ್ಕಾರ ಪಶು ಸಂಗೋಪನೆ ಹೈನುಗಾರಿಕೆ ಅಭಿವೃದ್ದಿ ಮಾಡೋದಕ್ಕೋಸ್ಕರ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳ ಮೂಲಕ ಅವರಿಗೆ ಸಾಲ ಸೌಲಭ್ಯಗಳನ್ನ ನೀಡ್ತಾರೆ ಇದರಿಂದಾಗಿ ಆ ಬಿಜಾಪುರ ಜಿಲ್ಲೆ ಸಂಪೂರ್ಣವಾಗಿ ಅಭಿವೃದ್ದಿ ಹಂತದಲ್ಲಿ ಇದೆ ಈಗ ಆ ಜೀವನ ಶೈಲಿ ಶೈಲಿಯಲ್ಲಿ ಶಿಕ್ಷಣವೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿದೆ ಹೆಚ್ಚು ಶಿಕ್ಷಿತ ಶಿಕ್ಷಣವನ್ನು ಪಡೆದಿರುವಂಥ ಜಿಲ್ಲೆಯಾಗಿದ್ದು ಆ ಬಿಜಾಪುರ ಜಿಲ್ಲೆ ಆನಂತರ ಅಲ್ಲಿ ಅನೇಕ ಮದರಸಾಗಳು ಆನಂತರ ಧರ್ಮ ಶಾಲೆಗಳು ಮಠ ಮಾನ್ಯಗಳು ಅನೇಕ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಅನೇಕ ವಿಶ್ವವಿದ್ಯಾಲಯ್ಗಳೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಇವೆ ಇದರಿಂದ ಅಲ್ಲಿಯ ಶಿಕ್ಷಣವೂ ಕೂಡಾ ಹೆಚ್ಚಾಗಿ ಗ್ರೇಡ್ ಒನ್ ಜಿಲ್ಲೆಯಾಗಿದೆ ಆನಂತರ ಅಲ್ಲಿರ್ತಕ್ಕಂಥ ವೃತ್ತಿ ನಿರತ ಅಂದರೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಆನಂತರ ಟೆಕ್ನಿಷಿಯನ್ಸ್ ಕೂಡ ಇಂಜಿನಿಯರ್ ಕೂಡ ಹೆಚ್ಚು ಅಲ್ಲಿ ತಾಂತ್ರಿಕ ಇಂಜಿನಿಯರ್ ಕ್ಷೇತ್ರದಲ್ಲಿ ಗಣನೀಯವಾದ ಒಂದು ಪ್ರಗತಿಯನ್ನು ಸಾಧಿಸಿದೆ ಅಲ್ಲಿರ್ತಕ್ಕಂಥ ಅಡಿಗೆ ಪದ್ಧತಿಗಳೂ ಕೂಡ ನಮ್ಮ ಜಿಲ್ಲೆಗೂ ಆ ಜಿಲ್ಲೆಗೂ ಹೋಲಿಕೆ ಮಾಡಿದರೆ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅಡಿಗೆ ಪದ್ಧತಿಗಳು ಆಮೇಲೆ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅಡಿಗೆ ಮಾಡುವಂಥ ರೀತಿ ನೀತಿಗಳು ಆಹಾರ ಉಡುಪು ದವಸ ಧಾನ್ಯ ಅದು ಅಲ್ಲಿ ಹೆಚ್ಚಾಗಿ ಹೆಸರುಕಾಳು ಮಡಿಕೆಕಾಳು ಮತ್ತು ಶೇಂಗಾ ಇದನ್ನು ಬಳಸಿ ಊಟವನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಜನರ ಆರೋಗ್ಯವು ಹೆಚ್ಚು ಅಲ್ಲಿ ನಮ್ಮ ಜಿಲ್ಲೆಗೂ ಆ ಜಿಲ್ಲೆಯಲ್ಲಿ ಬದುಕುವಂಥ ಜನರು ಹೆಚ್ಚು ಅಲ್ಲಿ ನೂರು ವಯಸ್ಸಾದವರು ಕೂಡಾ ಇದ್ದಾರೆ ಅಂದರೆ ಅಲ್ಲಿ ಮಾಡುವಂಥ ಜೀವನ ಶೈಲಿ ಹೆಚ್ಚೆದ್ದು ಅಲ್ಲಿ ಆಹಾರ ಪೌಷ್ಠಿಕ ಆಹಾರಗಳನ್ನೂ ಕೂಡ ಹೆಚ್ಚಾಗಿ ಸೇವೆನೆ ಮಾಡ್ತಾರೆ ಇದರಿಂದಾಗಿ ಜನರು ಅಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ ಅಲ್ಲಿರ್ತಕ್ಕಂತಹ ಒಂದು ಆಹಾರ ಪದ್ಧತಿಯೂ ಕೂಡಾ ಉತ್ತಮವಾಗಿದೆ ಈಗ ಬಿಜಾಪುರ ಜಿಲ್ಲೆ ಸಾಮಾಜಿಕವಾಗಿ ಧಾಮಿರ್ಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಎಲ್ಲದರಲ್ಲಿಯೂ ಕೂಡಾ ಉತ್ತಮವಾಗಿದೆ ಆ ಬಿಜಾಪುರ ಜಿಲ್ಲೆಯಲ್ಲಿ ನೋಡುವಂತಹ ಒಂದು ಶಿಕ್ಷಣ ಮಟ್ಟವು ಕೂಡಾ ಉತ್ತಮವಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡಾ ಗಣ ಗಣನೀಯವಾದ ಪ್ರಗತಿಯನ್ನು ಸಾಧಿಸ್ದಂತೆ ಸಾಧಿಸು ಸಾಧಿಸುತ್ತಿದೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗ್ತದೆ ಈಗಲೂ ಕೂಡಾ ಒಳ್ಳೆ ಅಭಿವೃದ್ದಿಯಾಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿ ನಮ್ಮ ಮಾತನ್ನಾ ಮುಗಿಸ್ತೇವೆ